ಇತರ ಸಂಸ್ಕೃತಿಗಳು ಕರ್ನಾಟಕ ರಾಜ್ಯದ ಸಂಸ್ಕೃತಿಯ ಮೇಲೆ ಪರಿಣಾಮವನ್ನು ಬೀರುತ್ತಿವೆ ಉದಾಹರಣೆಗೆ ಮುಸ್ಲಿಂಮರ ಆಚರಣೆಗಳು ಮತ್ತು ಹಿಂದುಗಳ ಆಚರಣೆಗಳು ಬದಲಾಗುತ್ತಿವೆ ಹಿಂದುಗಳು ಮುಸ್ಲಿಂಗಳಾಗಿ ಬದಲಾಗುತ್ತಿದ್ದಾರೆ ಮತ್ತು ಇತರ ರೀತಿಯ ಆಚರಣೆಗಳಿಗೆ ಒಳಪಡುತ್ತಿದ್ದಾರೆ ಮತ್ತು ಕರ್ನಾಟಕದ ಸಂಸ್ಕೃತಿಯನ್ನು ಪಾಲಿಸುವುದರಲ್ಲಿ ನಿರಾಸಕ್ತಿಯನ್ನು ತೋರುತ್ತಿದ್ದಾರೆ ಇದು ಕರ್ನಾಟಕ ರಾಜ್ಯದ ಸಂಸ್ಕೃತಿಯ ಮೇಲೆ ಪರಿಣಾಮವನ್ನು ಬೀರುತ್ತಿದೆ ಹೀಗಾಗಿ ನಮ್ಮ ಸಂಸ್ಕೃತಿಯ ಸಂಸ್ಕೃತಿಯನ್ನು ಉಳಿಸಿಕೊಳ್ಳುವುದು ನಮ್ಮೆಲ್ಲರ ಕರ್ತವ್ಯವಾಗಿದೆ ನಾವು ನಮ್ಮ ಸಂಸ್ಕೃತಿಯನ್ನು ಪಾಲಿಸಿದರೆ ನಮ್ಮ ಸಂಸ್ಕೃತಿಯು ಉಳಿಯುತ್ತದೆ